ಎಸ್ ಬಿ ಐ ಮ್ಯಾನೇಜರಾ ನಮಗೆ ಹಾಂ ನಮಗೆ ಮನೆ ಕಟ್ಸೋಕ್ಕೆ ಲೋನ್ ಬೇಕಾಯಿತ್ತಲ್ಲ

ನಮ್ಮದು ಬಿ ಎಮ್ ಸಿ ನಗರ ಮೇಟಗಳ್ಳಿ ಮೈಸೂರು

ಗ್ಯಾಸ್ ಗೋಡನ್

ನಮಗೆ ಮನೆ ಕಟ್ಸೋದಕ್ಕೆ ಒಂದು ಹತ್ತು ಲಕ್ಷ ಆಗುತ್ತಾ ಲೋನು

ಏನೇನು ಡಾಕಿಮೆಂಟ್ಸ್ ಅದೇ ಏನೇನು ಬೇಕು ಡಾಕುಮೆಂಟ್ಸ್ ಹೇಳಿ ಹಾಂ ಎಷ್ಟು ಇ ಎಮ್ ಐ ಕಟ್ಟೋದು

ಹಾಂ ನಮ್ದೇನೂ ಸೈನ್ ಬೇಕಾಗ್ತದಾ

ಹಾಂ ಸೆಂಡ್ ಮಾಡ್ತೀವಿ ಏನು ನಾವೂ ಬರಬೇಕಾ ಸೈನ್ ಗೀನ್ ಮಾಡೋಕ್ಕೆ

ಹಾಂ ಅಂದರೆ ಕಮ್ಮಿ ಆಗಲ್ಲವಾ ಹಾಂ ಹಾಂ ಅಂದರೆ ಟೈಮಿಂಗ್ಸ್ ಹಾಂ ಟೈಮಿಂಗ ಹಾಂ

ಎರಡು ವರ್ಷ ಕ್ಲಿಯರ್ ಮಾಡಿದಾಗ ಮತ್ತೆ ಲೋನ್ ಕೇಳ್ದಾಗ ಮತ್ತೆ ಕೊ ಮತ್ತೆ ಕೊಡ್ತೀರಾ

ಹಾಂ ಓಕೆ ಸರ್ ಹಾಂ ಓಕೆ ಸರ್

ಅದೇ ನಿಮ್ದು ವಾಟ್ಸ್ಆ್ಯಪ್ ವಾಟ್ಸ್ಆ್ಯಪ್ಗೆ ಸೆಂಡ್ ಮಾಡೋದಾ ಹಾಂ ಬ್ಯಾಂಕ್ಗೆ ಇಲ್ಲ ಅಲ್ಲಿಗೇ ಬ್ಯಾಂಕ್ಗೇ ಬರೋದಾ ಎಸ್ ಬಿ ಐ ಬ್ಯಾಂಕ್ಗೆ

ಹಾಂ ಆಯಿತು ಸರ್

ಹಾಂ ತ್ಯಾಂಕ್ ಯು ಸರ್ ಓಕೆ